ಅಲೋ ಸರ್ ಅಲೋ ಸರ್ ಹಾಂ ಹೌದು ಹೌದು ಸರ್ ಎಷ್ಟು ಮಂದಿ ಇದ್ದೀರಿ ಎಲ್ಲಿಗೆ ಎಲ್ಲಿ ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು ಸರ್ ಓಕೆ ಅಲ್ಲ ಎಲ್ಲಿ ಓ ಎಲ್ಲಿ ಎಲ್ಲ ಹೋಗ್ಲಿಕ್ಕೆ ಉಂಟು ಸರ್ ಕಟೀಲಿಗೆಯಾ ಮತ್ತು ಬೇರೆ ಬೇರೆಯೆಲ್ಲ ಹೌದಾ ಓ ಅಲ್ಲಿ ಊಟದ ವ್ಯವಸ್ಥೆ ಇದು ಕೋಡ್ಬಹುದ ಸರ್ ನೋಡಿ ಇದು ನಾನು ಮಾಡಬೇಕಾ ಎಲ್ಲ ರೀತಿಯಲ್ಲಿ ಮಾಡಿ ಕೊಡುವ ಸ್ವಲ್ಪ ಬಾ ಇಷ್ಟಿಷ್ಟು ಆಗ್ತದೆ ಸರ್ ಹತ್ತು ಸಾವಿರ ಆಗ್ತದೆ ಊಟ ಎಲ್ಲ ಕೊಡೋದು ಊಟ ಎಲ್ಲ ಕೊಡ್ತೀವಿ ಮತ್ತು ಅಲ್ಲಿ ಲಾಡ್ಜ್ ರೂಮು ರೂಮ್ ಬೇಕಾದರೆ ರೂಮ್ ಸಹ ಮಾಡ್ಕೊಡುವ ಅಷ್ಟರೊಳಗೆ ಹಾಂ ಮತ್ತೇ ಆಯ್ತು ಎಷ್ಟು ಎಷ್ಟು ಮಂದಿ ಇದ್ದೀರಿ ಸರ್ ಹಾಂ ಮತ್ತು ಅವರ ಇದು ಊಟಕ್ಕೆ ಅವೆಲ್ಲ ರೆಡಿ ಮಾಡ್ತೀವಿ ಸರ್ ಊಟದ ವ್ಯವಸ್ಥೆ ಮಾಡಿ ಕೊಡುವ ಹಾಂ ಎಲ್ಲ ಇದು ಮಾಡಿ ಮತ್ತೆ ನಮಗೆ ಬೇರೆ ಎಲ್ಲಿ ಯಾರು ಹೋಗ್ಲಿಕ್ಕಿದ್ರೆ ನೀವು ಬೇರೆ ಗಾಡಿಯಲ್ಲಿ ಹೋಗ್ಲಿ ಇಳ್ದಿದ್ರೇ ಅಡ್ಜೆಸ್ಟ್ ಮಾಡುವ ಸರ್ ಓಕ್ ಓಕೆ ಓಕೆ ಓಕೆ ಸರ್